ಹಲೋ ನಮಸ್ತೆ ಮೇಡಮ್ ಡಾಕ್ಟರ್ ರೇವತಿಯವರಾ ಮಾತಾಡ್ತಾ ಇರೋದು ಡಾಕ್ಟರ್ ರೇವತಿ ಮೇಡಮ್ ಅವರಾ ಮಾತಾಡ್ತಾ ಇರೋದು ಹಾಂ ಮೇಡಮ್ ನಮ್ಮ ನಾವು ಇಲ್ಲೇ ಹೊಸ್ಕೋಟೆಲೇ ಇರೋದು ನಮಗೆ ತುಂಬಾ ತಲೆನೋವ್ತಾಯಿದೆ ಮೇಡಮ್ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನೀವು ಅಲ್ಲಿ ಕ್ಲೀನಿಕಲ್ಲಿ ಇದ್ದೀರಾ ಮೇಡಮ್ ಈಗ ಬರಬಹುದಾ ಮೇಡಮ್ ಏನು ಅಂತ ಗೊತ್ತೇ ಆಗ್ತಿಲ್ಲ ನನಗೆ ಮಧ್ಯಾಹ್ನ ಆಗ್ತಾ ಇದ್ದ ಹಾಗೆನೆ ಒನ್ ಸೈಡ್ ತುಂಬಾ ತಲೆನೋವು ಬರ್ತಾಯಿದೆ ಏನಕ್ಕೆ ಬರ್ತಾಯಿದೆ ಅಂತ ಗೊತ್ತಿಲ್ಲ ಅದು ಬಿಟ್ಟು ಬಿಟ್ಟು ಬರ್ತಾಯಿದೆ ಮೇಡಮ್ ಏನಾದ್ರೂ ತಲೆಯಲ್ಲಿ ಇದು ಆಗಿರ್ಬೋದಾ ಹೇಗೆ ಏನು ಅಂತ ಗೊತ್ತಾಗ್ತಾಯಿಲ್ಲ ಜಸ್ಟ್ ಒಂದು ಈ ದಿನ ಇರತ್ತೆ ನೆಕ್ಸ್ಟ್ ಡೇ ಇರಲ್ಲ ಮಾರನೇ ದಿನಕ್ಕೆ ಇರಲ್ಲ ಮತ್ತೆ ಆರಾಮ್ಸೆ ಇರ್ತೀನಿ ಬಟ ಮತ್ತೆ ದಿನ ಬಿಟ್ಟು ದಿನ ಬರುತ್ತೆ ಅದು ಅದು ಒನ್ ಸೈಡೇ ಬರ್ತಾಯಿದೆ ಮ್ಯಾಮ್ ಏನು ಫುಲ್ಲು ತಲೆಯೆಲ್ಲ ಕೆರೀತಾ ಇದೆ ಮ ಒಂಥರ ಸುಸ್ತು ಆದಂಗೆ ಆಗುತ್ತೆ ಅಕಸ್ಮಾತ್ ಊಟ ತಿಂದಿರೋದಕ್ಕೆ ಏನಾದ್ರೂ ಆಗತ್ತಾ ಏನು ಅನ್ನೋದು ಗೊತ್ತಾಗ್ತಾಯಿಲ್ಲ ಮೇಡಮ್ ಮೇಡಮ್ ನಾನು ಹಾಫೀಸ್ ವರ್ಕಗೆ ಹೋಗ್ತೀನಿ ಮೇಡಮ್ ಸಿಸ್ಟಮ್ ಮುಂದೇನೆ ಇರ್ತೀನಿ ಹಾಂ ಸಿಸ್ಟಮ್ ನೋಡ್ತಾ ಇರ್ತೀನಿ ಬಟ ಇದು ಸುಮಾರು ವರ್ಷದಿಂದ ಮಾಡ್ತಿದ್ದೀನಿ ಒಂದು ಏಳು ಎಂಟು ವರ್ಷದಿಂದ ಮಾಡ್ತಾಯಿದ್ದೀನಿ ಬಟ್ ಇತ್ತೀಚಿಗೆ ಕಣ್ಣೆಲ್ಲ ಒಂಥರ ಆಗೋದು ಒನ್ ಸೈಡೆ ತಲೆನೋವು ಬರೋದು ತುಂಬಾ ಇದು ಆಗ್ತಾಯಿದೆ ಮೇಡಮ್ ಅಂದರೆ ವರ್ಕ್ ಪ್ರೆಷರ್ ಇರೋದ್ರಿಂದ ಬೆಳಗ್ಗೆ ಬರಬೇಕಾದ್ರೆ ಸ್ವಲ್ಪ ಏನೋ ಒಂಚೂರು ಮಾಡ್ತೀನಿ ಇಲ್ಲಾದರೆ ಒನ್ ಟೈಮ್ ಮಾಡಲ್ಲ ಮಧ್ಯಾಹ್ನ ಕಸ್ಟಮರ್ಸ್ ಇದ್ದರೆ ಸ್ವಲ್ಪ ಲೇಟಾಗಿ ಬಿಡುತ್ತೆ ಟೈಮ್ ಕೊಡೋದುಕ್ಕೆ ಆಗ್ತಾಯಿಲ್ಲ ಇವ್ನಿಂಗ್ ಹೋಗಿ ಮನೆಯಲ್ಲಿ ರಾತ್ರಿ ಮಾಡೋವರೆಗೂ ಇದು ಆಗಿರುತ್ತೆ ಅದರಿಂದನೇ ಏನಾದ್ರೂ ತೊಂದರೆ ಆಗ್ಬೋದ ಮೇಡಮ್ ಹ್ಞೂ ಹ್ಞೂ ಓಕೆ ಮೇಡಮ್ ನೀವು ನಾಳೆ ಸಿಗ್ತೀರಾ ಮೇಡಮ್ ನೀವು ಹ್ಞೂ ಹಾಂ ಬರ್ತೀನಿ ಮೇಡಮ್ ಬಂದ ಮೇಲೆ ನನಗೆ ದಯವಿಟ್ಟು ಅದನ್ನು ಒಂದು ಸ್ವಲ್ಪ ಇದು ಮಾಡಿಕೊಡಿ ಅದ್ರ ಬಗ್ಗೆ ಸಜೇಷನ್ ಕೊಡಿ ಥ್ಯಾಂಕ್ ಯು ಮೇಡಮ್